ಯಾವುದೇ ಒಬ್ಬ ಸಾಹಿತಿಗಾರ ಅವ್ನು ಬರೀತಾಯಿದ್ದಾನೆ ಏನೋ ಒಂದು ಸಾಹಿತ್ಯಾನ ಬರೀತಾಯಿದ್ದಾನೆ ಅಂತಂದಮೇಲೆ ಅವನು ತಮ್ಮ ಉಪಪ್ರಜ್ಞೆಯ ಮನಸ್ಥಿತಿಯಲ್ಲಿ ನಡೆದಿರುವಂತಹ ಅಥ್ವಾ ನಡೆಯುತ್ತಿರುವಂತಹ ಭಾವನೆಗಳನ್ನು ಅಂಶಗಳನ್ನು ಅವ್ನು ಹಿಡಿದಿಟ್ಕೊಂಡು ಬರೀತಾ ಹೋಗ್ತಾ ಇರ್ತಾನೆ ಆ ಸಾಲುಗಳು ಆ ಹಾಡಿನಲ್ಲಿ ಬರುವಂತಹ ಸಾಲುಗಳು ಏನಿರ್ತಾವೆ ಕೇಳುಗರಲ್ಲಿ ಅದು ನಿಜ ಏನೋ ಅನ್ನುವಂತಹ ಭಾವ್ನೆ ಮೂಡ್ತಾ ಹೋಗುತ್ತೆ ಮೂಡ್ತಾ ಹೋದಾಗೆಲ್ಲ ಏನಾಗುತ್ತೆ ಕೇಳುಗರಲ್ಲಿ ಆ ಹಾಡನ್ನು ಮತ್ತು ಮತ್ತು ಕೇಳಬೇಕು ಅಂತ ಅನಿಸ್ತಾನೆ ಇರುತ್ತೆ ಸೊ ನನ್ಗೆ ಯಾವಾಗಲೂ ನನಗೆ ಇಷ್ಟವಾಗಿರುವಂಥ ಹಾಡೆಂದರೆ ನಗು ಎಂದಿದೆ ಮಂಜಿನ ಬಿಂದು ಅಂತ ಪಲ್ಲವಿ ಅನುಪಲ್ಲವಿ ಮೂವಿ ಅದು ಲಕ್ಷ್ಮಿ ಅವ್ರು ಮಾಡಿರುವಂಥ ಸಾಂಗ್ ಎರಡು ಸಾಲುಗಳನ್ನ ಹೇಳೋದಾದರೆ ನಗೂ ಎಂದಿದೇ ಮಂಜಿನಾ ಬಿಂದು ನಗೂ ಎಂದಿದೇ ಮಂಜಿನಾ ಬಿಂದು ನಲೀ ಎಂದಿದೇ ಗಾಳೀ ಇಂದೂ ಈ ಸಾಲಲ್ಲಿ ಸಾಹಿತಿಗಾರ ಸಾಹಿತಿಗಾರ ಬರೆದಿರುವಂತಹ ಸಾಲ್ಗಳು ಏನಿದೆ ಈ ಈ ಈ ಚಲನಚಿತ್ರದ ಹಾಡಲ್ಲಿ ಲಕ್ಷ್ಮಿ ಅನ್ನೋ ಪಾತ್ರ ಏನಿದೆ ಲಕ್ಷ್ಮಿ ಅವರ ಪಾತ್ರ ಏನಿದೆ ಅದರಲ್ಲಿ ಅವರು ಒಂಟಿಯಾಗಿರ್ತಾರೆ ಒಂಟಿಯಾಗಿದ್ದಾಗ ತನ್ನ ತನ್ನಷ್ಟಕ್ಕೆ ತಾನೇ ಸುಧಾರಿಸಿಕೊಳ್ಳುವಂತಹ ಮನಸ್ಥಿತಿ ಬರಬೇಕು ಅಂದಾಗ ಪ್ರಕೃತಿಯಲ್ಲಿರು ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ಸನ್ನಿವೇಶಗಳನ್ನು ಮನಸ್ಥಿತಿಯಲ್ ಇಟ್ಕೊಂಡು ತನ್ನನ್ನು ಸುಧಾರಿಸ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ನೋಡಬಹುದು ಹೇಗಂದರೆ ಅವಳ ಗಂಡ ಇರುವುದಿಲ್ಲ ಅವಳಿಗೆ ಇಚ್ಛೆ ಕಷ್ಟ ಆಸೆಗಳನ್ನು ಕೇಳೋದಕ್ಕೆ ಅವ್ಳಿಗೆ ಯಾರೂ ಇರೋದಿಲ್ಲ ಆಗೇನಾಗುತ್ತೆ ಈ ಸಾಂಗ್ ಬರುತ್ತೆ ಲೈಕ್ ಹೇಗ್ ಅಂದರೆ ತನ್ನ ಮಗುವೇ ಎಲ್ಲಾನೂ ಸರ್ವಸ್ವ ಆಗಿರುವಂಥದ್ದು ಮಗುವಿನ ಜೊತೆಗೆ ಅವಳು ಸಂಭಾಷಣೆ ಮಾಡುವಂತಹ ಪ್ರಯತ್ನದಲ್ಲಿ ಪ್ರಕೃತಿಯ ಸಲಹೆಯಂತೆ ಅವಳು ಸಂಭಾಷಣೆ ಮಾಡುವಂಥದ್ದು ಅನ್ನೋದು ಅನ್ನೋದೂ ಹೇಳ್ಬೋದು ಹೇಗಂದರೆ ನಗು ಎಂದಿದೆ ಮಂಜಿನ ಬಿಂದು ನಲಿ ಎಂದಿದೆ ಗಾಳಿ ಇಂದು ಪ್ರಕೃತಿಯಲ್ಲಿ ನೋಡುವಂತಹ ಅವಳು ನೋಡ್ತಿರುವಂತಹ ಎಲ್ಲ ಅಂಶಗಳು ಪಂಚಭೂತಗಳಿಂದ ಅವಳು ತನ್ನನ್ನು ಸುಧಾರಿಸ್ಕೊಳ್ಳುವಂಥದ್ದು ಹಾಗೇ ತನ್ನನ್ನು ನನ್ನ ತನಗೇ ಇಷ್ಟ ಕಷ್ಟಗಳನ್ನು ನೋಡುವಂತಹ ಒಂದು ಸಂದರ್ಭವನ್ನ ನಾವು ಇಲ್ಲಿ ಕಾಣ್ಬೋದು ಹೀಗೆ ಎಲ್ಲ ಸ್ ಹಾಡುಗಳಲ್ಲೂ ತ ಸಾಹಿತಿಗಾರ ಪ್ರತಿಯೊಂದೂ ಅಂಶಗಳನ್ನು ಉಪಪ್ರಜ್ಞೆಯಲ್ಲಿ ಹಿಡಿದ್ ಹಿಡಿದುಕೊಂಡು ಹಾಡುಗಳನ್ನು ಬರೀತಾ ತಕ್ಕದ್ದು ನಾವು ಅದು ನಾನು ಯಾವಾಗಲೂ ಚಲನಚಿತ್ರದ ಹಾಡುಗಳನ್ನೆ ಹಾಡ್ತೀನಿ ಚಲನಚಿತ್ರದ ಹಾಡುಗಳಲ್ಲಿ ನನಗೆ ಈ ಥರದ್ದು ಒಂಟಿಯಾಗಿದ್ದು ಅಥವಾ ಪ್ರೇಮದ ಒಂದು ಹಾಡುಗಳನ್ನ ಹಾಡುವಂಥದ್ದು ಆ ಥರ ಹಾಡುಗಳ್ ನನಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಬರುವಂತಹ ಭಾವನೆ ಇವಾಗ ಪ್ರೀತಿ ಪ್ರೇಮದ್ದಲ್ಲ ಬರೆ ಬರೆದಿರುವಂತಹ ಸಾಹಿತಿಗಳನ್ನು ನೋಡೋದಾದರೆ ಒಬ್ಬ ಹೆಣ್ಣು ಹುಡುಗ ಬರೀತಾಯಿದ್ದಾನೆ ಸಾಹಿತಿಗಾರ ಹುಡುಗ ಆಗಿದ್ದಾನೆ ಅಂತಂದರೆ ಹೆಣ್ಣಿನ ಮೇಲೆ ಅವಳ ಸೌಂದರ್ಯ ಆಗಿರ್ಬೋದು ಅವಳ ನಗು ಆಗಿರಬಹುದು ಅವಳ ಕೇಶರಾಶಿ ಆಗಿರಬಹುದು ಅವಳ ನಡಿಗೆ ಅವಳ ನುಡಿ ಎಲ್ಲದನ್ನೂ ಉಪಪ್ರಜ್ಞೆಯಲ್ಲಿ ಉಪಪ್ರಜ್ಞೆಯ ಮನಸ್ಥಿತಿಯಲ್ಲಿ ಹಿಡಿದುಕೊಂಡು ಬರೆಯತಕ್ಕದ್ದು ಅದೇ ರೀತಿ ಹಾಂ ಪ್ರಕೃತಿಯ ಮೇಲೆ ಬರೆಯೋದಾದ್ರೆ ಅದರ ಒಂದು ಗಾಳಿ ಮನಸ್ಸಿಗೆ ನೀಡುವಂಥ ಹಿತ ಹಾಗೇ ನೀರು ಮನಸ್ಸಿಗೆ ನೀಡುವಂತಹದ್ದು ಖುಷಿ ಏನಿರುತ್ತೆ ಹೀಗೆ ಪ್ರತಿ ಪ್ರತೀ ವಿಧ ವಿಧವಾಗಿ ನಾವು ನೋಡಬಹುದು ಸಾಹಿತಿಗಾರರು ಯಾವುದೇ ಹಾಡುಗಳನ್ನು ಬರೀತಾಯಿದ್ದಾರೆ ಅಂತ ಅಂದಮೇಲೆ ಆ ಕೇಳುಗರಲ್ಲೂ ಅದರ ಅವರ ಒಂದು ಮನಸ್ಥಿತಿ ಕೇಳುಗರಲ್ಲೂ ಸಹ ಅರ್ಥವಾಗಬೇಕು ಅರ್ಥವಾಗಬೇಕು ಹಾಗೇ ಅರ್ಥ ಆಗುತ್ತೆ ಇವಾಗ ನಾವು ಯಾವುದೇ ಒಂದು ಹಾಡು ತಗೊಳ್ಳುವಾಗ ಅದರ ಬರೀ ಸಾಹಿತಿನ ಓದಿದ್ರೆ ನಮಗೆ ಅರ್ಥ ಆಗೋಲ್ಲ ಆ ಸಾಂಗ್ ಅದು ಅರ್ಥವಾಗೋಲ್ಲ ಆ ಹಾಡು ಅದೇ ಹಾಡನ್ನು ನಾವು ಏನದು ರಾಗಗರ್ಭಿತವಾಗಿ ಹಾಡ್ತಾ ಹೋದರೆ ಅವಾಗ ಏನಾಗುತ್ತೆ ನಮಗೆ ಓ ಹೌದು ಈ ಥರ ಇದೆ ಲಿರಿಕ್ಸು ಅನ್ನೋ ಆ ಭಾವನೆ ಆ ಸಾಹಿತಿಗಾರರ ಭಾವನೆ ಏನಾಗಿದೆ ನಮ್ಮ ತಲೇಲೂ ಸಹ ಕೂರುವಂಥದ್ದನ್ನ ನಾವು ಕಾಣ್ಬೋದಾಗಿದೆ ಪ್ರತಿಯೊಂದು ಗಾಯನದಲ್ಲಿಯೂ ಭಾವನೆ ಅತ್ಯಗತ್ಯವಾಗಿರುತ್ತದೆ ಯಾವುದೇ ಭಾವನೆ ಇಲ್ಲದೆ ಯಾವುದೇ ಗಾಯನ ಸಾಧ್ಯವಿಲ್ಲ ಯಾವುದೇ ಹಾಡು ಬರೆಯೋದಕ್ಕೆ ಸಾಹಿತಿಗಾರರಿಗೆ ಸಾಧ್ಯವಾಗುವುದಿಲ್ಲ ಪ್ರತಿಯೊಂದು ಹಾಡಿಗೂ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇರುತ್ತೆ ಅದರದ್ದೇ ಆದಂತಹ ವೈಶಿಷ್ಟ್ಯತೆ ಇರುತ್ತೆ ಅಂತ ಹೇಳ್ಬೋದಾಗಿದೆ